ಹಲೋ ಕ್ಯಾಬ್ ಯಾಕೆ ಇನ್ನೂ ಬಂದಿಲ್ಲಲ್ಲ ತುಂಬ ಲೇಟಾಗಿ ಬಿಡ್ತಲ್ಲ ನಾವೆಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ ಹಾಫ್ ಆ್ಯನ್ ಅವರ್ ಆಯಿತು ಇನ್ನೂ ಯಾಕೆ ಬಂದಿಲ್ಲ ಕ್ಯಾಬು ನಮಗೆ ಒಂದು ಕಡೆ ರೀಚ್ ಆಗಕ್ಕೆ ಎಷ್ಟೆಲ್ಲ ಸಮಸ್ಯೆ ಆಗತ್ತೆ ನಿಮ್ಮದು ಇಷ್ಟೆಲ್ಲ ತಡ ಆದರೆ ನಮಗೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ರೀಚ್ ಆಗಬೇಕಂದ್ರೆ ಭಾರಿ ಸಮಸ್ಯೆ ಆಗುತ್ತೆ ಅಲ್ಲಿ ನಮ್ಮ ಫಂಕ್ಷನ್ ಇರತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿರತ್ತೆ